ಹಾಂ ಹಾಂ ಮೇಡಮ್ ನಮಸ್ತೆ ಹಾಂ ಮೇಡಮ್ ನಾವು ಮಂಗಳೂರಿಂದ ಬಂದಿರೋದು ಇಲ್ಲಿ ತುಮ್ಕೂರಿಗೆ ಬಂದಿದ್ವಿ ನಮಗೆ ಇಲ್ಲಿ ಒಳ್ಳೆಯ ಓಟಲ್ ಯಾವುದಿದೆ ಮೀನು ಊಟ ಸಿಗುವಂತಹ ಹೋಟಲ್ ಯಾವುದಿದೆ ಅಂತ ಹೇಳ್ತೀರಾ ಸ್ವಲ್ಪ

ಹ್ಞೂ

ಅಲ್ಲ ಮ್ಯಾಮ್ ಇದು ಅದು ಊಟದ್ದು ತಾಲಿ ಬರುತ್ತಲ್ಲ ಅದರಲ್ಲಿ ಏನೇನು ಸ್ಪೆಷಲ್ಲಾಗಿ ಅಂದರೆ ಏನೇನು ವಿಶೇಷವಾಗಿ ಊಟ ಸಿಗುತ್ತೆ ಮೀನು ಮೀನಲ್ಲಿ ಅಂತ ತಿಳ್ಕೊಳ್ಬೇಕಾಗುತ್ತೆ ಮ್ಯಾಮ್ ಸ್ವಲ್ಪ

ಹಾಂ ಮ್ಯಾಮ್

ಇದು ಅದು ರುಚಿ ಎಲ್ಲ ಹೆಂಗಿರುತ್ತೆ ಮೇಡಮ್ ನಮಗೆ ಸ್ವಲ್ಪ ಎಲ್ಲ ಸ್ವಚ್ಛತೆ ಎಲ್ಲ ಇರ್ಬೇಕು ಹ್ಞೂ ಹೌದಾ ಅದೇ ನಮ್ಮ ಹಾಂ ಮ್ಯಾಮ್ ಹಾಂ ಹೌದಾ ಇದು ಬೇರೆ ಯಾವುದಾದ್ರೂ ಓಟೆಲ್ ಇದ್ಯಾ ಮೇಡಮ್ ಮಿ ಇದು ಮೀನು ಊಟದ್ದು ವಿಶೇಷವಾಗಿ ಮೀನು ಊಟ ಮಾಡುವಂತಹ ಹೋಟಲು ಹಾಂ ಅಲ್ಲಲ್ಲ ನಾವು ಕುಟುಂಬದ ಜೊತೆ ಬಂದಿದ್ವಿ ಅದಕ್ಕೆ ಒಳ್ಳೆಯ ಓಟೆಲ್ಲು ಇದ್ದರೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂತಹ ಹೋಟೆಲ್ ಇದ್ದರೇ ಹೇಳಿದ್ದರೆ ಹಾಂ ಓಕೆ ಮೇಡಮ್ ಅದು ಅದೇ ಯಾವುದಾದ್ರು ಇದ್ದರೆ ಹೇಳಿ ಅಂತ ಕೇಳ್ಬೇಕು ಅಂತಂದು ನಾವಿಲ್ಲಿ ಹಾಂ ಅಲ್ಲ ಇದು ಯಾವ ಯಾವ ಹೋಟಲಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅದೇ ಕರಾವಳಿ ಓಟೆಲಲ್ಲಿ ಚೆನ್ನಾಗಿರುತ್ತಾ ಮೇಡಮ್ ಅಲ್ಲೆಲ್ಲ ಸ್ವಚ್ಛತೆ ಎಲ್ಲ ಇರುತ್ತಾ ಹಾಂ

ಹಾಂ ಸರಿ ಮೇಡಮ್ ಧನ್ಯವಾದಗಳು ಹಾಂ ಸರಿ ಮೇಡಮ್ ಧನ್ಯವಾದಗಳು